ಇಪ್ಪತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಹದಿನಾರು ಡಿಸೆಂಬರ್ ಸಾವಿರ್ದ ಒಂಬೈನೂರ ಎಂಬತ್ತ ಐದು ಮೂವತ್ತ ಒಂದು ಆಗಸ್ಟ್ ಸಾವಿರ್ದ ಒಂಬೈನೂರ ಎಪ್ಪತ್ತಮೂರು ಇಪ್ಪತ್ತನಾಲ್ಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಮೂರು